ಹಲೋ ಹಲೋ ಹೇಳಿ ಹಾಂ ಹೇಳಿ ಸರ್ ಯಾರು ಹಾಂ ಸರ್ ಬರ್ಲಿಕ್ಕೆ ಆದರೆ ಎಲ್ಲಿಗೆ ಹೋಗಬೇಕು ಸರ್ ಹಾಂ ರಾಯ್ಚೂರ್ ಕೊಲ್ಲೂರು ಮೂಲಕ ಮಹಾಲಕ್ಷ್ಮಿ ಟೆಂಪಲ್ ಹಾಂ ಹಾಂ ಎಷ್ಟು ಮಂದಿ ಇದ್ದೀರ ನೀವು ಅವ್ರ ಫ್ಯಾಮ್ಲಿನ ಇಲ್ಲಾ ಫ್ರೆಂಡ್ಸಾ ಫ್ಯಾಮ್ಲಿನಾ ಹಾಂ ಓಕೆ ಯಾವಾಗ ಹೋಗೋದು

ಹೌದಾ ಅದೇ ನೀವು ಹೆಂಗಂದ್ರ ಹಾಗೆ ಸರ್ ನೀವು ಯಾಕಂದರೆ ನಾವು ಉ ಒಳ್ಳೊಳ್ಳೆಯ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿನಿ ನಾನು ನಿಮ್ನ ಹಾಂ ಒಳ್ಳೊಳ್ಳೆಯ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಾ ಹೇಳ್ತೀನಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಯಾವ ಯಾವ ಪ್ಲೇಸ್ ನಿಮ್ಗ ಇಷ್ಟ ಆಗತ್ತೆ ಅಂದ್ರ ಅಂತಲ್ ಕರ್ಕಂಡು ಹೋಗ್ತಿನಿ ನಿಮ್ಮ ಅದೇ ಗಾಡಿ ಇರಲಿಲ್ಲ ಅಂದರೆ ಇನೋವಾ ಗಾಡಿ ಇತ್ತು ಇನೋವಾ ಕಾರ್ ಇನೋವಾ ಕಾರ್ ಕರೆಕ್ಟ್ ಸರಿ ಹೋಗುತ್ತೆ ಸೇಫ್ಟಿ ಆಗಿ ಕರ್ಕೊಂಡು ಹೋಗ್ತೀನಿ ಮೇಡಮ್ ಬಾಡಿಗೆ ಎಷ್ಟು ಒಂದೇ ದಿನನಾ ಎರಡು ಮೂರು ದಿನ ಬೇಕಾಗ್ತದೆ

ಹ್ಞೂ ಹಾಗಾ ಓಕೆ ಸರ್ ಹಾಗಾದರೆ ನಿಮ್ಗ ಎರಡು ಮೂರು ದಿನ ಅಂದರೆ ರೀ ಬಾಡ್ಗಿಗೆನ ಕಿಲೋಮೀಟರ್ ಲೆಕ್ಕ ಅಂದ್ರೆ ನಿಮ್ಗ ಸೊಲ್ಪ ಚೆನ್ನಾಗಿ ಸರ್ ನೋ ನೋಡಿ ಮತ್ತೆ ಟೋಲ್ ನೀವೆ ಕಟ್ಬೇಕು ದಿನಕ್ಕೆ ಮೂನ್ನೂರು ಐವತ್ತು ರೂಪಾಯಿ ಬತ್ತ ಊಟ ಅವೆಲ್ಲ ನೀವೇ ಇದು ಮಾಡ್ಬೇಕು ನಾನೇ ಡ್ರೈವರ್ ನಾನೇ ಬರ್ತೀನಿ ಚೆನ್ನಾಗಿ ಸರ್ವಿಸ್ ಕೊಡ್ತೀನಿ ನಿಮಗೆ ನೋಡಿ ನೋಡ್ಕ್ಯಂಡು ಇದು ಮಾಡಣ ಸರ್ ಬನ್ನಿ ನೀವು ಯಾಕಂದರೆ ಸಾಯಂಕಾಲ ಬರ್ರಿ ಬಂದು ಮಾತಾಡ್ರಿ ಎಲ್ಲ ನೀಟಾಗಿ ನಿಮ್ಗೆನ ಇನ್ನ ಇನ್ಫರ್ಮೇಷನ್ ಬೇಕೆಂದರೆ ಇನ್ನ ಅಲ್ಲಿ ಬಂದರೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ಸರ್ ಓಕೆ